ಖಾಸಗಿ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಜಾಸ್ತಿ ಇರುತ್ತೆ ಹಾಗೇ ಹಾಗೇ ಸಾಲದ ಬಡ್ಡಿಗಳು ಅದೇ ರೀತಿ ಜಾಸ್ತಿ ಇರುತ್ತೆ ಹಾಗಂತ ಹೇಳಿ ಖಾಸಗಿ ಬ್ಯಾಂಕಿಗಳಲ್ಲಿ ಯಾವುದೇ ರೀತಿ ಸೇಫ್ಟಿ ಅಂದರೆ ನಿಮ್ಮ ಹಣ ಇಟ್ಟಿದ್ದು ಇಡುವುದಕ್ಕೆ ಅಷ್ಟು ಸೂಕ್ತವಲ್ಲ ಯಾವತ್ತಾದರೂ ಆ ಬ್ಯಾಂಕ್ಗಳು ಯಾವುದೇ ರೀತಿಯಲ್ಲಿ ಮೋಸ ಸಾಧ್ಯತೆಯಿದೆ ಅದೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೀವು ಆ ರೀತಿ ಮೋಸ ಹೋಗೋದಾಗ್ಲಿ ಯಾವ್ದೂ ಇರಲ್ಲ ಅದಕ್ಕೆ ಒಂದು ನಮ್ಮ ಸರ್ಕಾರ ನಿಯಮಿತ ಬಡ್ಡಿ ದರಗಳು ಎಲ್ಲ ಅದೇ ರೀತಿಯಲ್ಲಿ ಇರುತ್ತದೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೀವು ತೊಗೊಂಡಿರೋ ಸಾಲಕ್ಕೆ ಅದೇ ರೀತಿ ಬ ಬಡ್ಡಿ ಇಟ್ಟಿರೋ ಹಣಕ್ಕೂ ಅದೇ ರೀತಿ ಬಡ್ಡಿಗಳು ಕೊಡುತ್ತಾರೆ ಅದರಿಂದ ನಿಮ್ಮ ದುಡ್ಡು ಇಡುವುದು ಸೂಕ್ತ ಸೂಕ್ತ ತೊಗೊಳ್ಳುವುದು ಸೂಕ್ತ ಅದರಿಂದ ಖಾಸಗಿ ಬ್ಯಾಂಕ್ಗಳಿಗೆ ಮೋಸ ಹೋಗಬೇಡಿ ಅಲ್ಲಿ ನಿಮಗೆ ಬಡ್ಡಿ ಯಾವುದೇ ರೀತಿಯಲ್ಲಿ ಸೆಕ್ಯೂರಿಟಿಯಾಗಲಿ ಹಾಗೂ ಏನೂ ಇರೋದಿಲ್ಲ ನೀವು ಮತ್ತೆ ಸಾಲ ಬೇಗ ಸಿಗುತ್ತೆ ಅಂತ ಹೇಳಿ ಸಿಕ್ಕಿಬಿದ್ದು ಆಮೇಲೆ ಅವರ ವಸೂಲಿನೂ ಅದೇ ರೀತಿ ಇರುತ್ತೆ ಅದಗೋಸ್ಕರ ನೀವು ಆದಷ್ಟು ಸರ್ಕಾರಿ ಬ್ಯಾಂಕ್ಗಳಿಂದ ಸಾಲ ತೊಗೊಂಡು ಆದಷ್ಟು ಒಂದು ತೀರಿಸುವುದಕ್ಕೆ ಒಂದು ಸಮಯಗಳಿರುತ್ತೆ ಅದೇ ರೀತಿ ಸ್ ಆ ಸಮಯನ್ನು ತೊಗೊಂಡು ತೀರಿಸೋದಕ್ಕೆ ಯಾವ್ಯಾವ ರೀತಿಯಲ್ಲಿ ನಿಮಗೆ ಬೇಕೋ ಆದ ರೀತಿ ಟೈಮು ಕೂಡ ಕೊಡುತ್ತಾರೆ ಸ್ ಆದ್ದರಿಂದ ನೀವು ಸರ್ಕಾರಿ ಬ್ಯಾಂಕ್ಗಳಿಗಿಂದ ಸಾಲ ಪಡೆಯುವುದು ಸೂಕ್ತ